ಹಾಂ ಹಾಂ ಹಾಂ ಹಾಂ ನಮಸ್ತೆ ಹಾಂ ಭಟ್ಟರೇ ನಿಮ್ಮ ಹತ್ತಿರ ಒಳ್ಳೆಯ ನಮ್ಮ ಹೋಟಲ್ನಲ್ಲಿ ತಿಂಡಿ ಯಾವ್ದು ಉಂಟು ತಿಂಡಿ ಯಾವ್ದು ಉಂಟು ಯಾವುದು ಅಂದರೆ ನಮಗೆ ತಿಂಡಿ ಇದು ಒಂದು ಪಾಕೀಟು ಮಸಾಲೆ ದೋಸೆ ಉಂಟಾ

ಮತ್ತು ಹಾಂ

ಹೌದಾ ಹಾಂ ಹೌದು ಶಿರಾ ಸಿಹಿ ಉಂಟಾ ಛೇ ಅದು ಖಾರದ್ದು ಶಿರಾ ಉಂಟಾ ಇಲ್ಲಲ್ಲವಾ ಅದು ಇಲ್ವಾ ಖಾರದ್ದು ಸ್ವಲ್ಪ ಖಾರ ಇದ್ದರೆ ಶಿರಾ ಕೊಡಿ ಅದು ಸಿಹಿ ಶಿರಾ ಬೇಡ ಸ್ವಲ್ಪ ಖಾರ ಸಿಹಿ ಹಾಂ ಇಲ್ಲ ಮತ್ತು ಮತ್ತು ಯಾವ್ದು ಉಂಟು ಹಾಂ ಹಾಂ ಹಾಂ ಹಾಂ ಮತ್ತು ಇದು ಹಾಂ ಸರಿ ನಮ್ಗೆ ಒಂದು ಮೂರು ನಾಲ್ಕು ಉತ್ತಪ್ಪ ಕಳಿಸಿ ಆಯಿತಾ ನಾಲ್ಕು ಪ್ಲೇಟು ಉತ್ತಪ್ಪ ಕಳಿಸಿ ಉತ್ತಪ್ಪ ಇದು ಮತ್ತು ಇದು ಆಮ್ಲೆಟ್ ಇಲ್ಲಲ್ವಾ ಆಮ್ಲೆಟ್ ಇಲ್ಲಲ್ಲವಾ ಹಾಂ ಆಯ್ತು ಆಯ್ತು ಆಯಿತು ಹಾಂ ನಮ್ಗೆ ಇದು ಸ್ವಲ್ಪ ಒಂದು ಐದಾರು ಪ್ಲೇಟ್ ಮಸಾಲೆ ದೋಸೆ ಮತ್ತು ಐದು ಪ್ಲೇಟೂ ಪೂರಿ ಬಾಜಿ ಆಯಿತಾ ಪೂರಿ ಬಾಜಿ ಮತ್ತು ಇದು ವಡೆ ಸಾಂಬಾರು ಮತ್ತು ಮಾಲ್ಟ್ ಮಾಲ್ಟ್ ಬೇಕು ಒಂದು ಇಪ್ಪತ್ತೈದು ಮಾಲ್ಟ್ ಕೊಡ್ತೀರಾ ಹಾಂ ಸರಿ ಸರಿ ಆಯಿತು ಹಾಂ ಮಾಲ್ಟೆಲ್ಲ ಆಯಿತು ಆಯಿತು ಸರಿ ಯಾವಾಗ ಬರಬೇಕು ಆಯ್ತು ಸರಿ ಸರಿ ಸರಿ ಸರಿ ಸರಿ ಅರ್ಧ ಗಂಟೆ ಬಿಟ್ಟು ಬರ್ತೇನೆ ಬಿಲ್ಲು ಮತ್ತೆ ಕೊಡ್ತೇನೆ ಹಾಂ ಬಿಲ್ಲೆಲ್ಲ ಮಾಡಿಸಿ ಟೋಟಲ್ ಮಾಡಿಸಿ ಆಮೇಲೆ ನಾನು ಬಿಲ್ ಕೊಡ್ತೇನೆ ಹಾಂ ಆಯಿತಾ ಸರಿ ಆಯ್ತು ಆಯಿತು ಹಾಂ ಒಂದು ಅರ್ಧ ಗಂಟೆ ಬಿಟ್ಟು ರಿಕ್ಷಾ ಏರಿ ಬರ್ತೇನೆ ನಾನು ಹಾಂ ಎಲ್ಲ ರಡಿ ಮಾಡಿ ಇಡಿ ಆಯಿತಾ ಏಕೆಂದರೆ ನಮ್ಗೆ ಇಲ್ಲೊಂದು ಸ್ವಲ್ಪ ಸಣ್ಣದೊಂದು ಪಾರ್ಟಿ ಉಂಟು ಅಷ್ಟೇ

ಆಂ ಹಾಂ ಯಾವ್ದು ಯಾವ್ದು ಹೌದು ಹೌದು ಹೌದು ಸರಿ ಸರಿ ಹಾಂ ಸರಿ ಸರಿ ಹಾಂ ತಿಂಡಿ ಬೇರೆ ಯಾವ್ದು ಉಂಟು ಬೇರೆ ಹಾಂ ಅದೇ ಈ ಇದೇ ಸಾಕು ಇಪ್ಪತ್ತೈದು ಮಾಲ್ಟು ಮತ್ತು ಮಸಾಲೆ ದೋಸೆ ಇನ್ನು ಒಂದು ಸ್ವಲ್ಪ ಆಯಿತಾ ಹಾಂ ಮತ್ತು ಅಲ್ಲ ಇದು ಗುಡ್ಡ ಬಿಸ್ಕೆಟ್ ಉಂಟಾ ಗುಡ್ಡ ಬಿಸ್ಕೆಟ್ ಗುಡ್ಡ ಎರಡು ಎರಡು ದೊಡ್ಡ ಪ್ಯಾಕೇಟ್ ಗುಡ್ಡ ಬಿಸ್ಕೆಟ್ ಕಳಿಸಿ ಆಯಿತಾ ಕಳಿಸಿ ಹಾಂ ಸರಿ ಸರಿ ಸರಿ ಸರಿ ಆಯ್ತು ಆಯ್ತು ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಆಯ್ತು ಆಯ್ತು ಹ್ಞೂ